ಹಲೋ ಹಾಂ ಮೇಡಮ್ ನಾನು ರಂಜಿತಾ ಅಂತ ರಂಜಿತಾ ಅಂತ ನಿನ್ನೆ ನೀವು ನಿನ್ನೆ ನಾನು ನಿಮ್ಮ ಕ್ಲಿನಿಕಿಗೆ ಬಂದಿದ್ನಲ್ಲ ನನಗೆ ಜ್ವರ ಬಂದಿತ್ತು ಹಾಗಾಗಿ ಬಂದಿದ್ದೆ ಇನ್ನೂ ಕಡಿಮೆನೇ ಆಗಿಲ್ಲ ನೀವು ಕೊಟ್ಟಿರೋ ಔಷಧಿ ಎಲ್ಲ ತೊಗೊಂಡಿದೀನಿ ಹಾಗೇನಿಲ್ಲ ಆದರೂ ಕರೆಕ್ಟಾಗಿನೆ ತೊಗೊಂಡಿದೀನಿ ಔಷಧೀನ ಆದ್ರೂನೂ ಅದು ಕಡಿಮೆ ಆಗ್ತಿಲ್ಲ ಇವತ್ತು ಸಂಜೆ ಏನಾದ್ರೂ ಕ್ಲಿನಿಕ್ಕಲ್ಲಿ ಇರ್ತೀರಾ ಅಂತ ಕಾಲ್ ಆಯ್ತು ಏನಾದ್ರೂ ರಕ್ತ ಪರೀಕ್ಷೆ ಮಾಡ್ಸ್ಕೊಂಡು ಬರ್ಬೇಕಾ ಆಯಿತು

ಆಯ್ತು ಟ್ಯಾಬ್ಲೆಟ್ಟೆಲ್ಲ ತಗೊಂಡು ಬರ್ಬೇಕಾ ಹಾಂ ಹಾಂ ಹಾಂ ಮೇಡಮ್ ತಗೊಂಡಿದ್ದೆ ಆಯ್ತು